ನಾನು ಮುಖಾಮುಖಿ ಸಂಗೀತಗಾರರ ಪ್ರದರ್ಶನ ತುಂಬ ಜನಾನ ನೋಡಿದ್ದೀನಿ ಅದರಲ್ಲಿ ನಾನು ಕೇಳಿದ ಸೊಗಸಾದ ಒಬ್ಬ ಸಂಗೀತಗಾರನ ಹೆಸರು ಏನಂದರೆ ರಾಜೇಶ್ ಕೃಷ್ಣನ್ ಅವರು ನಮ್ಮ ಊರಿಗೆ ಗಣಪತಿ ಹಬ್ಬದ ಸಮಯದಲ್ಲಿ ಬಂದಿದ್ದರು ಅವರು ಸಂಗೀತ ಹಾಡಿದ್ ಇರ್ಬೋದು ಎಲ್ಲ ನಮಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅವ್ರ ವಾ ಅವ್ರ ಧ್ವನಿ ಏನಿದೆ ಅದು ತುಂಬ ನಮಗೆ ಇಂಪಾಗಿ ಇತ್ತು ಆ ಹಾಡುಗಳು ಹೇಳುತ್ತಿದ್ದಿದ್ದು ಎಲ್ಲ ತುಂಬ ತುಂಬ ಚೆನ್ನಾಗಿತ್ತು ನಾನು ನೇರವಾಗಿ ನೋಡಬೇಕು ಅಂತ ಇದ್ದಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯವ್ರು ಯಾಕೆ ಅಂತ ಅಂದರೆ ತುಂಬ ಚೆನ್ನಾಗಿ ಹಾಡ್ತಿದ್ರು ಎಲ್ಲ ಲಾಂಗ್ವೆಜಲ್ಲೂ ಹಾಡ್ತಿದ್ ಎಲ್ಲ ಭಾಷೆಗಳಲ್ಲೂ ಹಾಡ್ತಿದ್ರು ತುಂಬ ತುಂಬ ಚೆನ್ನಾಗಿ ಹಾಡ್ತಿದ್ರು ಅಂದರೆ ಆ ನಾಯಕ ನಟರು ಯಾವ ಯಾವ ಥರ ಮಾತಾಡ್ತಿದ್ದರೋ ಆ ಥರವೇ ಅವರೂ ಹಾಡ್ತಿದ್ರು ಅದಕ್ಕೆ ಅವ್ರನ್ನ ನೋಡಬೇಕು ಅವ್ರನ್ನ ಅವ್ರ ಆಲಿಸ್ಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಆಗಲಿಲ್ಲ